ನಗರಕ್ಕೆ ಹೋಲಿಸಿದ್ರೆ ಪ ನಮ್ಮ ಪ್ರದೇಶದಲ್ಲಿ ಈಗಿರುವಂತಹ ವೈದ್ಯಕೀಯ ವ್ಯವಸ್ಥೆಗಳು ಭಾಳ ಚೆನ್ನಾಗಿದೆ ಒಂದು ಕಾಲಘಟ್ಟದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ನಮಗಿರುವಂತಹ ಸರಕಾರಿ ಆಸ್ಪತ್ರೆಗಳು ಮಾತ್ರ ಆ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾಯಿತ್ತು ಯಾಕಂತೇಳಿದ್ರೆ ಆವಾಗ ಮನುಷ್ಯನಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಲ್ಲಿ ಹಲವಾರು ವಿಷ ವಿಷಾದಗಳಿವೆ ಅವುಗಳೆಲ್ಲವೂ ಒಂದೇ ಸೂರಿನಡಿಯಲ್ಲಿ ಸಿಕ್ಕಲ್ಲ ಹೆಚ್ಚು ನಾವು ಉದಾಹರಣೆಗೆ ನಾವೀಗ ಚಿಕ್ಕ ಮಕ್ಕಳಿರುವಾಗ ಹೊಟ್ಟೆನೋವು ಅಥವಾ ಇಂಥ ವಿಚಾರ ವಿಷ್ಯಗಳಿಗೆ ಹೋದಾಗ ಅಂತದಾಗ ಅಂತ ಸೌಲಭ್ಯಗಳು ಜ್ವರ ಇತ್ತು ಮತ್ತು ಇತ್ಯಾದಿ ರೋಗಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧ ಲಭ್ಯವಾಗ್ತಿದ್ದವು ಆದರೆ ದೊಡ್ಡ ದೊಡ್ಡ ಖಾಯಿಲೆಗಳು ಬಂದಾಗ ಅವ್ಗಳಿಗೆ ಸೂಕ್ತವಾದ ವೈದಕೀಯ ವ್ಯವಸ್ಥೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗ್ತಾಯಿಲ್ಲ ಹೆಚ್ಚು ಆಗ ಖಾಸಗಿ ವಾಹನ ಖಾಸಗಿ ಆಸ್ಪತ್ರೆಗಳಿಗೆ ಹೆಚ್ಚಾಗಿ ಜನಗಳು ಹೋಗ್ತಾಯಿದ್ರು ವೈದ್ಯಕೀಯ ಖರ್ಚು ವೆಚ್ಚಗಳು ಹೆಚ್ಚಿದ್ರೂ ಕೂಡ ಆ ಅನಾನುಕೂಲ ಪರಿಸ್ಥಿತಿಯಲ್ಲಿ ಕೂಡ ಜೀವದ ಹಂಗಿಗಾಗಿ ವೈದ್ಯಕೀಯ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾಯಿದ್ದರು ಹಾಗೇ ಬರು ಬರುತ್ತಾ ಇವಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಸಾಮಾಜಿಕ ಕ್ಷೇತ್ರಗಳದ್ದು ಅಷ್ಟೇ ಒಳ್ಳೆ ವ ಉತ್ತಮವಾದ ಬೆಳವಣಿಗೆಗಳಾಗಿದೆ ನಮಗೆ ಯಾವ ವ್ಯವಸ್ಥೆಗಳು ಬೇಕಾದರೆ ಯಾವ ವೈದ್ಯಕೀಯ ಸೌಲಭ್ಯಗಳು ಬೇಕಾದರೆ ಎಲ್ಲವೂ ಇವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿದೆ ಅಲ್ಲಿ ಡಾಕ್ಟ್ರುಗಳು ನರ್ಸ್ಗಳು ಹಾಗು ಅಲ್ಲಿರುವ ಸಿಬ್ಬಂದಿ ವರ್ಗಗಳು ಬಹಳ ಉತ್ತಮ ರೀತಿಯಲ್ಲಿ ನಮಗೆ ವ್ಯವಸ್ತೆಗಳನ್ನು ಮಾಡಿ ಕೊಡ್ತಾಯಿದ್ದಾರೆ ಈ ಹಿಂದೆ ನನ್ನ ಅನ್ಭವದ ಪ್ರಕಾರ ಒಂದು ಎರಡು ವರ್ಷಗಳ ಹಿಂದೆ ನನ್ನ ಮೊಣಕಾಲಿಗೊಂದು ಮೊಣಕಾಲಲ್ಲಿ ಒಂದು ನೋವು ಶುರು ಆಯಿತು ಆ ನೋವು ಆದ ಸಂದರ್ಭದಲ್ಲಿ ಆ ಸರ್ಕಾರಿ ಆಸ್ಪತ್ರೆಯ ವೈದ್ಯರನ್ನು ಮೂಳೆ ತಜ್ಞರನ್ನು ಭೇಟಿ ಆದೆ ಭೇಟಿ ಆಗಿ ನನ್ನ ನೋವನ್ನು ಹೇಳಿಕೊಂಡೆ ಅವರು ಕೂಲಂಕುಷವಾಗಿ ಪರಿಶೀಲಿಸಿದರು ನೋಡಿದರು ಎಕ್ಸ್ ರೇ ತೆಗೆದ್ರು ಭಾಳ ಉತ್ತಮವಾದ ಒಂದು ವ್ಯ ಚಿಕಿತ್ಸೆಯನ್ನ ಚಿಕಿತ್ಸಾ ಸೌಲಭ್ಯ ನಾನು ಪಡಕೊಂಡೆ ಅವರು ನನಗೆ ಕೊಟ್ಟಂತಹ ಆ ವ್ಯವಸ್ಥೆ ಏನು ಅಂತ್ಹೇಳಿದ್ರೆ ಅವ್ರು ಹೇಳಿದ್ರು ನಿಮ್ಮ ಕಾಲಲ್ಲಿ ಈ ರೀತಿಯಾದ ಈ ರೀತಿಯಾದ ಸಮಸ್ಯೆಗಳಿವೆ ನಾನಿವಾಗ ಒಂದು ವಾರಕ್ಕೆ ಒಂದು ಟ್ಯಾಬ್ಲೆಟ್ಸನ್ನು ಕೊಡ್ತೇನೆ ಅದರಲ್ಲಿ ಏನು ಕಡಿಮೆ ಆಗಿಲ್ಲ ಅಂದರೆ ಪುನಃ ನೀವು ಬರಬೇಕು ಅಂತ ಹೇಳಿದರು ಅದೇ ರೀತಿಯಾಗಿ ಆ ಟ್ಯಾಬ್ಲೆಟ್ಸಲ್ಲಿ ಕಡಿಮೆ ಆಗಲಿಲ್ಲ ಪುನಃ ನಾನು ಸರ್ಕಾರಿ ಆಸ್ಪತ್ರೆಗೆ ಬಂದೆ ಪುನಃ ಅದೇ ವೈದ್ಯರನ್ನು ಭೇಟಿ ಆದೆ ತಕ್ಷಣ ಅವರು ನನಗೆ ಒಂದು ಸಜೆಶನ್ ಕೊಟ್ಟರು ನಿಮಗೆ ಅದು ಕಾಲು ಆಪ್ರೇಷನ್ ಮಾಡಬೇಕಾಗತ್ತೆ ಮೊಣಗಂಟ್ ಮ ಕಾಲಿನ ಮೊಣಕಾಲನ್ನು ಆಪ್ರೇಷನ್ ಮಾಡಬೇಕಾಗತ್ತೆ ಮಾಡ್ಬೋದು ಹಾಂ ಸರಿ ಸರಿ ಮಾಡಿ ಅಂತ್ಹೇಳ್ದೆ ಹಾಗೇ ಆ ಮಾಡಿದಲ್ಲಿಂದ ನನಗೆ ಇವತ್ತು ನನ್ನ ಕಾಲನ್ನು ಮುರಿದು ಕಳಕೊಳ್ಬೇಕಾದಂಥ ಪರಿಸ್ಥಿತಿಯಿಂದ ಇವತ್ತು ನಾನೊಂದು ವ್ಯಕ್ತಿಯಾಗಿ ಓಡಾಡಲಿಕ್ಕೆ ಆ ಶಾ ಆ ಒಂದು ಆಸ್ಪತ್ರೆಯ ವೈದ್ಯರು ಮೂಲ ಕಾರಣ ಅವರು ಅಷ್ಟು ಭಾಳ ಉತ್ತಮವಾಗಿ ನನ್ನ ಮೊಣಕಾಲಿನ ಗಂಟನ್ನ ಆ ಮಣಿಗಂಟು ಗಂಟನ್ನು ಆಪ್ರೇಷನ್ ಮಾಡಿ ಭಾಳ ಉತ್ತಮವಾದ ಸೌಲಭ್ಯಗಳು ಆ ಆಸ್ಪತ್ರೆಲಿದ್ದವು ಸರ್ಕಾರಿ ಆಸ್ಪತ್ರೆ ಇದ್ದುಕೊಂಡು ನನಗೆ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ನಾನು ಆ ಆಸ್ಪತ್ರೆಯನ್ನಾಗಲಿ ಅಲ್ಲಿ ಸಿಬ್ಬಂದಿ ವರ್ಗದವ್ರನ್ನು ಯಾವತ್ತು ನಾನು ಮರಿಲಿಕ್ಕಿಲ್ಲ ಯಾಕೆಂದ್ರೆ ಇವತ್ತು ವೈದ್ಯಕೀಯ ನೆರವು ಅತ್ಯಧಿಕವಾದಂತಹ ಹೆಚ್ಚಿನ ವೈದ್ಯಕೀಯ ಚಿಕಿತ್ಸೆಗೋಸ್ಕರ ನಾವು ಬೇರೆ ಪ್ರದೇಶಗಳಿಗೆ ಹೋಗ್ಬೇಕಾಗಿರುವುದು ಅನಿವಾರ್ಯತೆ ಅನಿವಾರ್ಯತೆ ಇದೆ ಯಾಕೆಂದ್ರೆ ಒಂದು ಅಪಘಾತವಾದಾಗ ವ್ಯಕ್ತಿಯನ್ನು ಉಳಿಸ್ಲಿಕ್ಕೆ ಆಗುವುದಿಲ್ಲ ಅಥವಾ ಒಂದು ಬೇರೆ ಬೇರೆ ರೀತಿಯ ಕಾಯಿಲೆಗಳಲ್ಲಿ ಕಾಯಿಲೆಗೆ ವ್ಯವಸ್ಥೆಗಳೇ ಇಲ್ಲಂತ ಅಂದ ಸಂದರ್ಭದಲ್ಲಿ ಬೇರೆ ಪಟ್ಟಣಕ್ಕೆ ನಮ್ಮ ಪ್ರದೇಶದಿಂದ ಹೋಗುವಂತದ್ದು ಅನಿವಾರ್ಯತೆ ಇದೆ ಅಲ್ಲಿ ಬೇರೆ ರೀತಿಯ ಹೆಚ್ಚಿನ ಸೌಕರ್ಯಗಳಿರೋ ಕಾರಣ ಆ ಅನಿವಾರ್ಯತೆಗೆ ನಾವು ಒಗ್ಗಿಕೊಂಡು ಹೋಬೇಕಾಗತ್ತೆ ಮನುಷ್ಯನಿಗೆ ಏನು ಅಂತ್ಹೇಳಿದ್ರೆ ಜೀವ ಮುಖ್ಯ ಅವ್ನ ಬ ಇದು ಏನು ಹಣ ಬಗ್ಗೆ ನೋಡುವುದಿಲ್ಲ ಸಂಪಾದನೆ ಬಗ್ಗೆ ನೋಡುವುದಿಲ್ಲ ಏನು ಖರ್ಚಾಗುತ್ತೆ ಬಗ್ಗೆ ನೋಡುವುದಿಲ್ಲ ಜೀವ ಉಳಿಸುವುದ್ರಲ್ಲಿ ಮಾತ್ರ ನಾವು ಪ್ರಯತ್ನಪಡ್ತೇವೆ ಅಂಥ ಸಂದರ್ಭದಲ್ಲಿ ನಾವು ಪಟ್ಟಣ ಪ್ರದೇಶಕ್ಕೆ ಪ್ರದೇ ಪಟ್ಟಣ ಪ್ರದೇಶದಿಂದ ನಗರ ನಗರಗಳಿಗೆ ನಾವು ಹೋಗ್ತಾಯಿದ್ದೇವೆ ಅಲ್ಲಿಯ ವೈದ್ಯಕೀಯ ಚಿಕಿತ್ಸೆಗಳು ಅಷ್ಟೇ ಸೂಕ್ತವಾಗಿದೆ ಅಷ್ಟು ಚೆನ್ನಾಗಿದೆ ಯಾರೇ ವ್ಯಕ್ತಿಗಳೇ ಆಗಲಿ ಎಂಥ ಒಂದು ಅಪಘಾತ ಸಂಭವಿಸಿದ್ರೂ ಅಥವಾ ಏನಾದ್ರೂ ಕಾಯಿಲೆಗಳು ಬಂದಾಗ ಅತ್ಯಂತ ಉತ್ತಮ ರೀತಿಯ ವ್ಯವಸ್ಥೆಗಳು ಇವಾಗ ಇರುವ ಕಾರಣ ಮತ್ತು ಇವಾಗ ಎಲ್ಲ ರೀತಿಯ ಸೌಕರ್ಯಗಳಿವೆ ಮನುಷ್ಯನಿಗೆ ಒಬ್ಬ ವ್ಯಕ್ತಿಯನ್ನು ಬೇರೆ ಪ್ರದೇಶಕ್ಕೆ ಎಡ್ಮಿಟ್ ಮಾಡಿದಾಗ ಅಲ್ಲಿಗೆ ಹೋಗಿ ಬರಲಿಕ್ಕೆ ಖರ್ಚು ಭಾಳಷ್ಟು ಕಷ್ಟಯಿದೆ ಭಾಳಷ್ಟು ಇದೆ ಖರ್ಚು ಹೋಗಿ ಬರ್ಲಿಕ್ಕೆ ಖರ್ಚು ಇದೆ ಮತ್ತು ಆಸ್ಪೆಟ್ಲಗೆ ಉಳಕೊಳ್ಳುವಂಥ ಖರ್ಚು ಇದೆ ಎಲ್ಲವು ಈಗ ಸರ್ಕಾರ ಕೊಡ್ತಾಯಿದೆ ಯಾಕೆಂತೇಳಿದ್ರೆ ಆಯುಷ್ಮಾನ್ ಕಾರ್ಡ್ ಇದೆ ಹಾಗೇ ಬೇರೆ ಬೇರೇ ರೀತಿಯ ಸರ್ಕಾರದಂಥ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಯಾರು ಸಹ ಅಡ್ಮಿಟ್ ಆಗಿದ್ದಾರೆ ಅವರಿಗೆ ಕೊಡುವಂತಹ ಕೆಲಸ ನಡಿತಾಯಿದೆ ಇದು ಒಂದು ರೀತಿಯಲ್ಲಿ ಬಡವರಿಗೆ ಬಹಳ ಸೂಕ್ತವಾದ ಒಂದು ವ್ಯವಸ್ಥೆ ಮಧ್ಯಮ ವರ್ಗದವರಿಗೂ ಇದರಲ್ಲಿ ವ್ಯವಸ್ಥೆಗಳಿದೆ ಶ್ರೀಮಂತ ವರ್ಗಗಳಿಗು ಇದರಲ್ಲಿ ವ್ಯವಸ್ಥೆಗಳಿವೆ ಹಾಗಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಡಾಕ್ಟ್ರುಗಳಾಗಲಿ ನರ್ಸುಗಳಾಗಲಿ ಅಥವಾ ಅಲ್ಲಿಯ ಸಿಬ್ಬಂದಿ ವರ್ಗಗಳಿಗೆ ನಡೆದುಕೊಳ್ಳುವ ರೀತಿ ಆ ವ್ಯಕ್ತಿಯ ಕಾಯಿಲೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಪಾಲನ್ನು ಅವರು ಪಡ ಅವರ ವ್ಯಕ್ತಿತ್ವಗಳ ಅವರು ನಮ್ಮೊಂದಿಗೆ ಏನು ಹೊಂದಾಣಿಕೆ ಮಾಡಿರ್ತಾರೆ ಆ ನಮ್ಮೊಂದಿಗೆ ಏನು ಸ್ಪಂದನೆ ಕೊಡ್ತಾರೆ ಅದರಲ್ಲಿ ನಮ್ಮ ಅರ್ಧ ಕಾಯಿಲೆ ವಾಸಿ ಆಗ್ತದೆ ಮತ್ತು ಅವರು ನಮ್ಮನ್ನು ಚಿಕಿತ್ಸೆ ಬಾ ಚಿಕಿತ್ಸುವ ರೀತಿ ಅದು ಅವರ ವೈದ್ಯಕೀಯ ಅವರ ವಿದ್ಯಾ ಬುದ್ಧಿ ಅದು ಖರ್ಚು ಮಾಡಿ ಅವರು ಮಾಡುವಂತಹ ವೈದ್ಯಕೀಯ ಇದರಿಂದಾಗಿ ನಮ್ಮ ಆರೋಗ್ಯವು ವರ್ದಿಸ ಆರೋಗ್ಯ ಗುಣ ಮಾಡ್ತದೆ ಹೀಗಿರುವಾಗ ಪಟ್ಟಣ ಪ್ರದೇಶದಲ್ಲಿ ಇರುವಂಥ ವ್ಯವಸ್ಥೆ ನಗರ ಪ್ರದೇಶಲ್ಲಿ ಇರುವಂಥ ವ್ಯವಸ್ಥೆ ವೈದ್ಯಕೀಯ ಗುಣಮಟ್ಟ ಚೆನ್ನಾಗಿದೆ ಆದರೆ ಅನಿವಾರ್ಯತೆಗಳು ಬಂದಾಗ ಹೆಚ್ಚಿನ ಕಾಯಿಲೆಗಳು ಬಂದಾಗ ಅದನ್ನು ಗುಣಪಡಿಸಲು ಅಸಾಧ್ಯವಾಗಿದೆ ಇಲ್ಲಿ ಆ ವ್ಯವಸ್ಥೆಗಳಿಲ್ಲ ನೀವು ಬೇರೆ ಪ್ರದೇಶಕ್ಕೆ ಬೇರೆ ಪಟ್ಟಣಕ್ಕಾದ್ರು ನಗರಗಳಿಗೆ ನೀವು ಕರ್ಕೊಂಡು ಇದು ಪೇಷಂಟನ್ನ ಕರ್ಕೊಂಡ್ಹೋಗಿ ಎಂದು ಡಾಕ್ಟ್ರ್ಗಳು ನನಗೆ ಸಜೆಷನ್ ಮಾಡಿದಾಗ ಅಂಥ ಸಂದರ್ಭದಲ್ಲಿ ಅವರ ಅನುಮತಿಯನ್ನು ಪಡೆದು ಅವರು ಕೊಡುವ ಆ ಸೂಚನೆಯಂತೆ ನಾವು ಬೇರೆ ಪ್ರದ ಪ್ರದ ಪ್ರದೇಶಗಳಿಗೆ ಬೇರೆ ನಗರಗಳಿಗೆ ಪೇಷಂಟನ್ನು ನಾವು ಕರ್ಕೊಂಡೋಗ್ತೇವೆ ಇವತ್ತು ಒಬ್ಬ ವ್ಯಕ್ತಿ ಆಸ್ಪತ್ರೆ ಮೊದಲೆಲ್ಲ ಒಂದು ವ್ಯಕ್ತಿ ಆಸ್ಪತ್ರೆಗೆ ಹೋಗುದಂದ್ರೆ ಭಯ ಆಗ್ತಾಯಿತ್ತು ಇವಾಗ ಅಂತ ಭಯ ಯಾವುದು ಇಲ್ಲ ಒಳ್ಳೆಯ ರೀತಿಯ ಸೌಕರ್ಯಗಳಿವೆ ಎಲ್ಲ ರೀತಿಯ ಸೌಕರ್ಯಗಳಿವೆ ಸರಕಾರ ಆಗಲಿ ಯಾವ್ದೇ ಸರ್ಕಾರ ಬಂದರು ಸರ್ಕಾರಗಳು ಒಳ್ಳೆಯ ರೀತಿಯ ಜನಗಳಿಗೆ ಗುಣಮಟ್ಟದ ಸೌಲಭ್ಯವು ಒದಗಿಸಿರೊ ಕೊ ಒದಗಿಸಿ ಕೊಡುತ್ತಿರುವುದರಿಂದ ನಮಗೆ ಬಹಳಷ್ಟು ಖುಷಿ ಆಗ್ತಾಯಿದೆ ಎಲ್ಲ ವ್ಯವಸ್ತೆಗಳಿಗು ಇಲ್ಲಾದ್ರ್ ಮೊದಲಿ ಆಸ್ಪತ್ರೆಗಳಲ್ಲಿ ದುರ್ನಾತ ವಾ ದುರ್ನಾತದಿಂದ ಆಸ್ಪತ್ರೆಯಲ್ಲಿ ಹೋಗ್ಲಿಕ್ ಆಗ್ತಾಯಿರಲಿಲ್ಲ ಒಂದು ಮೂತ್ರ ವಿಸರ್ಜನೆ ಮಾಡಲಿಕ್ಕಾಗಲಿ ಅಥವಾ ಇನ್ನಿತರ ವಿಷ್ಯಗಳಿಗೆ ಹೋಗ್ಬೇಕಾದ್ರೆ ಅಲ್ಲಿ ವಾಸನೆ ಅಂದರೆ ಕಾಲು ಇಡ್ಲಿಕ್ಕೆ ಆಗ್ತಾಯಿರಲಿಲ್ಲ ಅಂತದ್ರಲ್ಲಿ ಇವತ್ತು ಆ ವೈದ್ಯಕೀಯ ಕ್ಷೇತ್ರ ಎಷ್ಟು ಬೆಳೆದಿದಂದ್ರೆ ನಮಗೆ ಒಂದೊಂದು ನಮ್ಮ ಮನೆಯನ್ನೇ ನಾವಲ್ಲಿ ಕಾಣ್ತಾಯಿದ್ದೇವೆ ಅಷ್ಟು ಉತ್ತಮ ರೀತಿಯ ಒಂದು ವ್ಯವಸ್ಥೆನು ಅಲ್ಲಿ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅನಿವಾರ್ಯತೆಗಳು ಬಂದಾಗ ನಾವು ಪ್ರದೇಶ ನಗ ಪಕ್ಕದ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗುವುದು ಅನಿವಾರ್ಯ ಆಗ್ತದೆ ಅಷ್ಟೆ ಬೇರೇನು ಹೇಳಲಿಕ್ಕೆ ಇಚ್ಛೆಪಡುವುದಿಲ್ಲ